ಹಲೋ ಗುಡ್ ಮ ಹಾಂ ಗುಡ್ ಮಾರ್ನಿಂಗ್ ನಾವು ಹಾಂ ಹೇಳಿ ಹೇಳಿ ಹಾಂ ಹೌದ್ ಸರ್ ನಮ್ಮದು ಹ್ಞೂ ಹೇಳಿ ಹಾಂ ಓಕೆ

ಏ ಅಲ್ಲ ಸರ್ ಕೋಲಾರ ಡಿಸ್ಟಿಕಲ್ಲಿ ಸೂಪರ್ ಪ್ಲೇಸಸ್ ಇದಾವೆ ಸರ್ ಟೂರಿಸ್ಟ್ ಮಾಡಕ್ಕೆ ಹಾಂ ಓಕೆ ಸರ್ ನಿಮ್ಮ ಕೋಲಾ ನಿಮ್ಮ ಕೋಲಾರ ಬಿಟ್ಟು ಇನ್ನು ಮುಳ್ಬಾಗ್ಲು ಡಿಸ್ಟಿಕ್ ಬಂದರೆ ಅವ್ಣಿ ಕುರುಡು ಮಲೆ ಕುಲದೇವಿ ಸರ್ ಕುಲದೇವಿ ಅಂತು ಸೂಪರ್ ಆಗಿದೆ ಸರ್ ಇದು ಗರುಡ ದೇವಾಲಯ ಸರ್ ಇಲ್ಲಿ ಗರುಡ ದೇವಾಲಯ ಇದೆ ಮತ್ತು ಹಾಂ ಉತ್ತರಾಭಿಮುಖವಾಗಿರುವಂಥ ಆಂಜನೇಯ ವಿಗ್ರಹ ಇದೆ ಅಲ್ಲಿ ಅದೊಂದು ಐತಿಹಾಸಿಕ ಸ್ಥಳ ಸರ್ ಅದು ಅಂದರೆ ಅದು ರಾಮಾಯಣ ಮತ್ತು ಮಹಾಭಾರತ ಎರ್ಡು ಸರ್ ಮುಳ್ಬಾಗಿಲಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಕೋಲಾರು ಇದು ಕುಲದೇವಿ ನೆಕ್ಸ್ಟು ಆವನಿಗೆ ಬಂದು ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಸರ್ ಹಾಂ ಓಕೆ ಸರ್ ಅದು ಸೀತಾ ಬೆಟ್ಟ ಅಂತ ಇದ್ಯಲ್ಲ ರಾಮಾಯಣದಲ್ಲಿ ಲಿಂಕಾಗ ಇರೋದು ಅದಕ್ಕೆ ಹಾಂ ಅದೆಲ್ಲ ಫೇಮಸ್ ಇದೆ ಮತ್ತು ಕುರುಡುಮಲೆನೂ ಕುರುಡುಮಲೆಯಲ್ಲಿ ಗಣೇಶನ ವಿಗ್ರಹ ಇದೆ ಹಾಂ ಹೌದು ಹೌದು ಹೌದು ಸರ್ ಹಾಂ ಹೌದು ಸರ್ ಅದು ನೀವು ಬನ್ನಿ ಸರ್ ಅಂದರೆ ನೀವು ವಿಸಿಟ್ ಮಾಡ್ತೀರಾ ನಮಗೆ ಕೊಡ್ತೀರಾ ನಮ್ಗ ಏನಾದರು ಹಾಂ ಬನ್ನಿ ಸರ್ ಸರ್ ನಮ್ಗೆ ಅಂದರೆ ಒಂದು ಎಷ್ಟು ದಿನ ಇರ್ಬೋದು ಸರ್ ನೀವು ಅಂದರೆ ಕೋಲಾರ್ ಡಿಸ್ಟಿಕ್ ಎಲ್ಲ ಕವರ್ ಮಾಡ್ತೀನಿ ಸರ್ ನಾನು ಹಾಂ ಎಸ್ ಸರ್ ಹಾಂ ಬೆ ನಾನು ಬಂಗಾರ್ಪೇಟೆ ಕೆ ಜಿ ಎಫ್ಫು ಕೋಲಾರ ಶ್ರೀನಿವಾಸ್ಪುರ ಮುಳ್ಬಾಗಿಲು ಮತ್ತು ಮಾಲೂರು ಇವೆಲ್ಲ ನೇಟಿವ್ ಪ್ಲೇಸಸಲ್ಲಿ ಯಾವುದು ಹಿಸ್ಟೋರಿಕಲ್ ಪ್ಲೇಸಸ್ ಇವೆಯಲ್ಲ ಎಲ್ಲ ಕವರ್ ಮಾಡ್ತಿನಿ ಸರ್ ನಾನು ಸ ಸರ್ ನೀವು ಎಷ್ಟು ಜನ ಇದ್ದೀರ ಸರ್ ಹಾಂ ಓಕೆ ಕಾರಲ್ಲಿ ಬರ್ತಿರಾ ಸರ್ ಓಕೆ ಸರ್ ಹೋಟೆಲ್ ಇದೆ ಹೋಟೆಲ್ಸ್ ಇದಾವೆ ಕೋಲಾರ್ ಅಲ್ಲಿ ಬೆಣ್ಣೆದೋಸೆ ಅಂತ ಫೇಮಸ್ ಇದೆ ಸರ್ ಹಾಂ ಮುಳ್ಬಾಗಿಲಲ್ಲಿ ಚೆನ್ನಾಗಿದೆ ಕೋಲಾರಲ್ಲೂ ಚೆನ್ನಾಗಿದೆ ನೀವೊಂದೇ ಸರ್ ನಾನ್ ವೆಜ್ ಇದೆ ಸರ್ ನಿಮಗೆ ಯಾವ ಥರ ಬೇಕಿದ್ದರೂ ಇದೆ ನಾನ್ ವೆಜ್ ಏನು ಇದಿಲ್ಲ ಅಂದರೆ ನಿಮಗೆ ನಾನ್ ವೆಜಿಟೇರಿಯನ್ ಅಂದರೆ ಮೂಳ್ಬಾಗಿಲಲ್ಲಿ ಫೇಮಸ್ ಇದೆ ಸರ್ ಹೋಟಲ್ ಇದೆ ನಿಮ್ಗ ಲಾಡ್ಜಸ್ ಇದಾವೆ

ಸರ್ ನಮ್ಮ ಟೀಮ್ ಒಬ್ಬ ಇಬ್ರ ಬರ್ತಾರೆ ಜೊತೆಗೆ ನಿಮಗೆಲ್ಲ ಸೌಲತ್ಗಳ್ನ ಕೊಡ್ತಾರೆ ನಾನು ಬರ್ತೀನಿ ಸರ್ ಸರ್ ಟು ಡೇಸ್ಗೆ ಆದರೆ ಟೆನ್ ತೌಸಂಡ್ ಆಗುತ್ತೆ ಸರ್ ಎಲ್ಲ ಎಲ್ಲ ಪ್ಲೇ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ತಿನಿ ಸರ್ ನಾನು ಹಾಂ ಎಲ್ಲ ಇದೆ ಸರ್ ಬೇಕಿದ್ದರೆ ನ್ ನಮ್ಮದು ಟೂರಿಸ್ಟ್ ಅಲ್ಲೇ ಇದೆ ನಮ್ಮದು ವಿವೇಕ್ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅಂತ ನಮ್ದರಲ್ಲಿ ವ್ಯವಸ್ಥೆ ಇದೆ ಬೇಕಿದ್ದರೆ ಅಲ್ಲೇ ವ್ಯ ನೀವು ನೋಡಿ ಚೆನ್ನಾಗಿದ್ರೆ ಅಲ್ಲೆ ಇರ್ಬೋದು ಇಲ್ಲ ಅಂದರೆ ಲಾಡ್ಜ್ ಇದೆ ಹೋಟೆಲ್ಸ್ ಇದಾವೆ ಎಲ್ಲಾದರೂ ನೀವು ಉಳ್ಕೊಬೋದು ಹಾಂ ಓಕೆ ಹಾಂ ಓಕೆ ಮಾಡಿ ಸರ್ ಓಕೆ ತ್ಯಾಂಕ್ ಯು